ನಮ್ಮ ಕರ್ನಾಟಕದ ರಾಜ್ಯ ಸಂಸ್ಕೃತಿಯು ತನ್ನದೇ ಆದ ವಿವಿಧ ಪರಂಪರೆಯನ್ನು ಐತಿಹಾಸಿಕ ಹಾಗೂ ಭೌಗೋಳಿಕ ಪ ಭೌಗೋಳಿಕ ಭೌಗೋಳಿಕ ಪರಂಪರೆಯನ್ನು ಹೊಂದಿದೆ ಇತಿಹಾಸ ಕೂಡ ಇದಕ್ಕೆ ಕಾರಣವಾಗಿದೆ ಹಾಗೂ ಭೌಗೋಳಿಕತೆಯ ಭೌಗೋಳಿಕತಿಕ ಕೂಡ ಇದಕ್ಕೆ ಒಂದು ಕಾರಣವಾಗಿದೆ ಇತಿಹಾಸ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬೇ ಬೇರೆ ಮೈಸೂರು ಮೈಸೂರು ರಾಜ್ಯದ ಸಂಸ್ಕೃತಿಯೇ ಬೇರೆ ಅಲ್ಲಿ ಯದುವಂಶಿ ವೀರರು ತಮ್ಮದೇ ಆದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿರುತ್ತಾರೆ ರಾಜ್ಯದ ಆ ರಾಜರ ಕಾಲದಿಂದಲೂ ಕೂಡ ಅದಕ್ಕೆ ಒಂದು ಇತಿಹಾಸ ಐತಿಹಾಸಿಕ ಪರಂಪರೆಯೇ ಇದೆ ಅವರು ತಮ್ಮ ರಾಜ ಆಶ್ರಯ ಕೊಟ್ಟು ತಮ್ಮದೇ ಆದ ಒಂದು ರೀತಿಯಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರ್ಸಿಕೊಂಡು ಬಂದಿದ್ದಾರೆ ಅದರಲ್ಲಿ ಕೂಡ ವಿಜಯದಶಮಿ ಒಂದು ಕೂಡ ಒಂದು ಅದರ ವಿಜಯದಶಮಿಯಲ್ಲಿ ಆನೆಗಳ ಒಂದು ಮ ಮೇನೆಗಳ ಮೇಲೆ ರಾಜ್ಯದ ಮೈಸೂರು ರಾಜ್ಯದ ಕುಲದೇವತೆ ಆದ ಚಾಮುಂಡೇಶ್ವರಿಗೆ ಒಂದು ಮಹತ್ವದ ಸ್ಥಾನ ಕೊಟ್ಟು ಆಕೆಯ ನಮ್ಮ ಮೆರವಣಿಗೆಯನ್ನು ವಿಜಯದಶಮಿಯಿಂದ ಅದ್ಧೂರಿಯಾಗಿ ಮಾಡುತ್ತಾರೆ ಈ ಒಂದು ಸಮಾರಂಭಕ್ಕೆ ದೇಶ ವಿದೇಶಗಳಿಂದ ಜ ಜನ ಕೂಡ ಆಗಮಿಸಿರುತ್ತಾರೆ ಅದು ಆನೆಯು ಕೂಡ ಅದರಲ್ಲಿ ಒಂದು ದೊಡ್ಡ ಮಹತ್ವದ ಸ್ಥಾನ ಇದೆ ರಾಜಮಾತೆ ಮೈಸೂರು ಚಾಮುಂಡೇಶ್ವರಿ ದೇವಿಯನ್ನು ಆನೆಯ ಮೇಲೆ ಚಿನ್ನದ ಅಂಬಾರಿಯ ಹೊತ್ತುಕೊಂಡು ಹಾ ಹಾಕಿಬಿಟ್ಟು ನೇ ಏರಿಸಿಬಿಟ್ಟು ಅದರ ಅದರಲ್ಲಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನಿಟ್ಟು ರಾಜ ಮ ರಾಜ ಅರಮನೆಯಿಂದ ಚಾಮುಂಡೇಶ್ವರಿ ಬೆಟ್ಟದ್ವರೆಗೂ ದೇವಿಗೆ ಒಂದು ಮೆರವಣಿಗೆ ಮಾಡಿಕೊಂಡು ಹೋಗಿ ಅಲ್ಲಿ ಬನ್ನಿಯನ್ನು ಬನ್ನಿಯನ್ನು ಬನ್ನಿ ಕಾರ್ಯಕ್ರಮ ಅಂದರೆ ವಿಜಯದಶಮಿಯ ಕೊನೆಯ ದಿವಸದ ಕಾರ್ಯಕ್ರಮವನ್ನು ಅದ್ಧೂರಿಯಿಂದ ನೆಡೆಸಿಕೊಂಡು ಬಂದಿರುತ್ತಾರೆ ಇದು ನಮಗೆ ಹಿ ಹೇಳಲು ಖುಷಿಯಾಗುತ್ತದೆ ಹಾಗೆಯೇ ಮುಂದೆ ಬಂದರೆ ನಮ್ಮದು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ಕೋಲ ಸಂಪ್ರದಾಯ ಇದೆ ಇದೆ ಅದರಲ್ಲೂ ಕೂಡ ಬೇರೆಬೇರೆ ದೇವರುಗಳ ಅಥವಾ ಬೇರೆಬೇರೆ ಸಂಸ್ಕೃತಿನು ಕೂಡ ಅಲ್ಲಿ ಮುಂದುವರ್ಸಿಕೊಂಡು ಬಂದಿರುತ್ತಾರೆ ಅದನ್ನು ಕೂಡ ಅದು ಅದಕ್ಕೂ ಅದಕ್ಕು ಅಲ್ಲೇ ಕೂಡ ಅಲ್ಲೇ ಒಂದೊಂದು ಭೌಗೋಳಿಕತೆಯ ಕಾರಣವೊಂದು ಇದೆ ಅಂತ ಕೂಡ ನಾವು ಹೇಳಬಹುದು ಬೇರೆಬೇರೆ ಜ ತುಳು ವಂಶ ಇದೆ ಸಂಸ್ಕೃತಿ ಬ ಕೂಡ ಅಲ್ಲಿನೂ ಬೆಳೆದು ಬಂದಿದೆ ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ಅಲ್ಲಿ ನೆಡ್ಸಿಕೊಂಡು ಬಂದಿರುತ್ತಾರೆ ಈ ಕೋಲ ಸಂಪ್ರಾಯದಲ್ಲಿ ಕೂಡ ತುಂಬ ಗೌರವ ಗೌರವವನ್ನು ಪಡೆದುಕೊಂಡ ಒಂದು ಕೋಲ ಸಂಪ್ರದಾಯದ ಒಂದು ನರ್ತನೆ ಕೂಡ ಅಲ್ಲಿ ಬೆಳೆದು ಬಂದಿದೆ ಅಲ್ಲಿ ಕೂಡ ಬಯಲಾಟ ಯಕ್ಷಗಾನದಂಥವು ತುಂಬ ಪ್ರಾಮುಖ್ಯತೆ ಪಡೆದುಕೊಂಡು ಬಂದು ಪಾರಂಪರಿಕವಾಗಿ ಮುಂದೆ ಬಂದಿವೆ ಇನ್ನುವರೆಗೂ ಅವು ನೆಡೆದುಕೊಂಡು ಬಂದಿವೆ ಹಾಗೆಯೇ ನಾವು ಮುಂದೆ ಬಂದರೆ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲೂ ಕೂಡ ಬೇರೆಬೇರೆ ಆದಂಥ ಸಂಸ್ಕೃತಿಯು ಕೂಡ ಮುಂದುವರೆದು ಬಂದಿದೆ ಸ ಉದಾಹರ್ಣೆಗೆ ಹೇಳಬೇಕು ಹೇಳೋದಾದರೆ ಬೇಡರ ವೇಷ ಅನ್ನುವ ಒಂದು ಪದ್ಧತಿ ಇದೆ ಬೇಡರ ವೇಷ ಅನ್ನುವ ಒಂದು ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಸಿರ್ಸಿಯ ಮಹಾ ದೇವಿಯಾದ ಮಹಾತಾಯಿ ಆದ ಸಿರ್ಸಿಯ ಮಾರಿಕಾಂಬೆಯ ಸನ್ನಿಧಾನದಲ್ಲಿ ಬೇಡರ ವೇಷನು ಒಳ್ಳೆಯ ಸಾಂಸ್ಕೃತಿಕ ನೃತ್ಯ ಕೂಡ ಅಲ್ಲಿ ನಡೆದು ಬಂದಿದೆ ಅದಕ್ಕೆ ನೋಡಲು ದೇಶ ವಿದೇಶ ನೂರಾರು ಕಡೆಯಿಂದ ಭಕ್ತರು ಬಂದು ಅದು ಅಗಮಿಸಿ ಅದರಲ್ಲಿ ಪಾಲುಗೊಳ್ಳುತ್ತಾರೆ ಉತ್ತರ ಕನ್ನಡ ಕೂಡ ತನ್ನದೇ ಒಂದು ಐತಿಹಾಸಿಕ ಭೌಗೋಳಿಕ ಒಂದು ಪರಂಪರೆಯು ಮುಂದುವರೆದುಕೊಂಡು ಬಂದಿದೆ ಅಲ್ಲಿಯ ಬೆ ಬೇರೆಬೇರೆ ಜಾತಿಯ ಜನರು ಅದರಲ್ಲಿ ಯಾವುದೇ ಒಂದು ಭೇದಭಾವ ಇಲ್ದೆ ಆ ಸಂ ಸಂಭ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಆದ ಒಂದು ಮೆರಗು ಕೊ ಕೊಡುತ್ತಾರೆ ಅದ್ಕಿಂತ ಮುಂದೆ ಬರುವುದಾದರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಅದಕ್ಕೆ ಅದಕ್ಕೆ ಒಂದು ಸಂಸ್ಕೃತಿ ಮುದ ಮುಂದುವರೆದುಕೊಂಡು ಬಂದಿದೆ ಅಲ್ಲೇ ಅಂತ ದೊಡ್ಡಾಟದಂಥ ಬಯಲಾಟಕ್ಕೆ ಹೋಲುವಂಥ ಒಂದು ಸಂಸ್ಕೃತಿ ಕೂಡ ಇದೆ ಅದನ್ನು ಕೂಡ ಹಾಗೆಯೇ ಕೂಡ ಅಲ್ಲೊಂದೊಂದು ಹ ನೃತ್ಯ ರಂಗಭೂಮಿ ನೃತ್ಯ ರಂಗಭೂಮಿಗಳಿಗೆ ಅಲ್ಲಿ ಪ್ರಮುಖವಾದ ಅವಕಾಶವಿದೆ ಅವರು ಅಲ್ಲಿ ನೃತ್ಯಭೂಮಿಯಲ್ಲಿ ಸಾಮಾನ್ಯವಾಗಿ ಅಲ್ಲಿಯ ಸುತ್ತಮುತ್ತ ನಡೆಯುವ ಒಳ್ಳೊಳ್ಳೆ ತುಂಬ ದೊಡ್ಡದಾದ ಜಾತ್ರೆ ಅಲ್ಲಿ ನೃತ್ಯ ರಂಗಭೂಮಿಯ ನಾಟಕ ನಾಟಕಗಳು ಬರುತ್ತವೆ ಅವು ಅವುಗಳಿಂದ ಜನರು ಅವನ್ನು ಕಂಡು ಜನರು ಅವನ್ನು ಆಸ್ವಾದಿಸುತ್ತಾರೆ ಈಗ ನೃತ್ಯ ರಂಗಭೂಮಿಗೆ ಜಾ ಜಾಸ್ತಿ ಬೆಲೆ ಬರುವುದು ಅಥವಾ ಅವಕಾಶ ಇರುವುದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲೇ ಅಂತ ಹೇಳಬಹುದು ಅದಕ್ಕೆ ಒಂದು ಬೆಲೆಯಿದೆ ಅದರ ಅದರ ಮೂಲಕ ಸ್ವ ಸಾಕಷ್ಟು ಒಳ್ಳೆಯ ನಾಟಕ ಕಲಾವಿದರು ಕೂಡ ಮೂಡಿ ಬಂದಿದ್ದಾರೆ ತಮ್ಮ ಸೇವೆಯನ್ನು ಅದಕ್ಕೆ ಸಲ್ಲಿಸಿದ್ದಾರೆ ಅದಕ್ಕಾಗಿ ತಮ್ಮ ಜೀವನ ಕೂಡ ಮುಡಿಪಾಗಿಟ್ಟುಕೊಂಡು ತಮ್ಮದೇ ಆದ ಒಂದು ವ್ಯಕ್ತಿತ್ವದ ಚಾಪನ್ನು ಒತ್ತಿ ಹೋಗಿದ್ದಾರೆ ಅಷ್ಟರಮಟ್ಟಿಗೆ ನಮಗೆ ವೃತ್ತಿ ರಂಗಭೂಮಿಗೆ ಒಂದು ಪರಂಪರೆ ನಾಟಕ ಪರಂಪರೆ ಉತ್ತರ ಕರ್ನಾಟಕದಲ್ಲಿ ಬಂದಿದೆ ಮುಂದೆ ಹೋದರೆ ಉತ್ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಅಲ್ಲಿಯೂ ಕೂಡ ವಿವಿಧ ರೀತಿಯ ಸಾಂಸ್ಕೃಪತೆ ಮುಂದುವರೆದು ಬಂದಿದೆ ಹಾಗೆಯೇ ಅಲ್ಲಿ ಸಿಖ್ ಸಂಪ್ರದಾಯ್ದ ಒಂದು ಪರಂಪರೆ ಕೂಡ ಅಲ್ಲಿ ಬಂದಿದೆ ಎಸ್ ಅಲ್ಲಿಯ ಉತ್ತರ ಕರ್ನಾಟಕದ ಇದು ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬೀದರ್ ಬೀದರ್ ಕೂಡ ಈ ಸಿ ಸಿಖ್ ಸಂಪ್ರದಾಯದ ಸಿಖ್ ಜನರು ಅಲ್ಲಿ ವಾಸವಾಗಿರುವುದರಿಂದ ಅಲ್ಲಿ ಕೂಡ ಒಂದು ನಾನಕ ಪರಮ್ಮತೆ ಸಿಖ್ ಉಪಾದ್ಯತೆಗಳು ಕೂಡ ಅಲ್ಲಿ ಮು ಮು ಬೆಳೆದು ಬಂದಿವೆ ಸಿಖ್ ಪದ್ಧತಿಯಲ್ಲೂ ಸುಮಾರು ಹವ್ಯಾಸಗಳು ಸಾಂಸ್ಕೃತ್ ಸಾಂಸ್ಕೃತ್ಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆದು ಬಂದಿವೆ ಸಿಖ್ ಸಂಪ್ರದಾಯದ ಒಂದು ಧಾರ್ಮಿಕತೆಗೆ ಅಲ್ಲಿ ತುಂಬ ಬೆಲೆ ಇದೆ ಹೀಗೆ ವಿವಿಧ ಒಂದು ಭೌಗೋಳಿಕ ಐತಿಹಾಸಿಕ ಪರಂಪರೆ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ನೆಡೆದುಕೊಂಡು ಬಂದಿದೆ ಮಲೆನಾಡಲ್ಲಿ ಪ್ರ ಮಲೆನಾಡಲ್ಲಿ ಕೂಡ ಭೌಗೋಳಿಕ ಇಂದ ಪ್ರಭಾವಿತಗೊಂಡ ಸಾಕಷ್ಟು ಸಂಸ್ಕೃತಿ ಸಂಸ್ಕಾರಗಳು ನಡೆದು ಬಂದಿವೆ ಇಲ್ಲಿ ಕೂಡ ಬೇರೆ ಬೇರೆ ರೀತಿಯ ನೃತ್ಯಗಳು ಸುಗ್ಗಿಯ ಕುಣಿತಗಳು ಈ ಥರ ಎಲ್ಲ ಬೇರೆ ರೀತಿಯ ನೃತ್ಯ ಸಂಗೀತ ಸಾಹಿತ್ಯ ಪ್ರತಿಯೊಂದುಕ್ಕೂ ಇಲ್ಲಿ ಪ್ರಭಾವಿತವಾಗಿವೆ ಇಲ್ಲಿನ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ ಹಾಗೆಯೇ ನಮ್ಮಲ್ಲಿ ಸಿರ್ಸಿಯ ಬೌ ಶಿವಮೊಗ್ಗ ದ್ ಸ ಸಾಹಿತ್ಯ ಬಗ್ಗೆ ಕೂಡ ತುಂಬ ಒಳ್ಳೆಯ ಸ್ಥಾನಮಾನ ಕೂಡ ಇದರಲ್ಲಿ ಬರೋದಿದೆ ಪ್ರತಿಯೊಂದು ರೀತಿಯಿಂದ್ಲು ಈ ಐತಿಹಾಸಿಕ ಇಂದ ನಮ್ಮ ಸಂಸ್ಕೃತಿ ಪ ಪರಂಪರೆ ಶ್ರೀಮಂತವಾಗಿ ನಡೆದು ಬಂದಿದೆ ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ